ಹಾಂ ನಮಸ್ಕಾರ ಸರ್ ಏನು ಬೇಕಿತ್ತು

ಓಕೆ ಓಕೆ ತ್ಯಾಂಕ್ ಯು ಸರ್ ನೀವು ಹಂಪಿಗೆ ಇಲ್ಲಿ ನಮ್ಮ ಬಳ್ಳಾರಿಗೆ ಫೇಮಸ್ ಅಂತಂದರೆ ಹಂಪಿನೇ ಸೊ ನೀವು ಮೊದಲು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀರಾ ಹ್ಞೂ ಹತ್ತಿರದಲ್ಲಿರೋ ಪ್ಲೇಸಸ್ ಅಂತಂದರೆ ಅಷ್ಟೊಂದು ಏನಿಲ್ಲ ನಮ್ಮ ದುರ್ಗಮ್ಮ ಗುಡಿಯೂ ಚೆನ್ನಾಗಿ ಐತೆ ಅದಾದ ಮೇಲೆ ಬಳ್ಳಾರಿ ಕೋಟೆ ಅಂತೇಳಿ ಕೋಟೆಗೆ ಹೋಗ್ಬೋದ್ ಆರಾಮಾಗಿ ಅದಾದ ಮೇಲೆ ಅಷ್ಟೇ ನಮ್ಮ ಬಳ್ಳಾರಿ ಏನಿಲ್ಲ ಬಟ್ ನಮ್ಮ ಹಂಪಿಗೆ ಹೋದ್ರೆ ಇನ್ನೂ ಚೆನ್ನಾಗಿರತ್ತೆ ಒಳ್ಳೊಳ್ಳೆ ಪ್ಲೇಸ್ ಇರುತ್ತೆ ದರೋಜಿ ಅಂತಂದರೆ ರಿಸ್ಕ್ ಅದು ಯಾಕೆಂತಂದರೆ ಅಲ್ಲಿ ಜಾಸ್ತಿ ಆಲ್ಮೋಸ್ಟ್ ಯಾರು ಅಲ್ಲಿರ್ತಕ್ಕಂಥ ಜನನೇ ತಿರ್ಗಾಡೋಲ್ಲ ಸೊ ನಾವೂ ಅದ್ರಲ್ಲಿ ಹೋಗಿ ಸಿಕ್ಕಾಕೊಂಡು ಮತ್ತು ಪ್ರಾಣಾಪಾಯ ಆಗೋ ಚಾನ್ಸಸ್ ಭಾಳ ಇರ್ತದೆ ಸೊ ಅದೇನು ರಿಸ್ಕ್ ಬೇಡ ಸರ್ ಅರ್ಥ ಮಾಡ್ಕೊಳ್ಳಿ ಹಂಪಿಗ್ ಹೋಗಣ್ ಬನ್ನಿ ಹಂಪಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಯಾಕೆ ಅಂತಂದರೆ ಅದು ಯುನೆಸ್ಕೋ ಲೀಸ್ಟ್ಗೆ ಕೂಡ ಆ್ಯಡ್ ಆಗಿದೆ ಸೊ ಅಲ್ಲಿರ್ತಕ್ಕಂಥ ಪ್ಲೇಸ್ ಆಗಿರ್ಬೋದು ವಿರೂಪಾಕ್ಷ ಟೆಂಪಲ್ಲು ಆಮೇಲೆ ಲೋಟಸ್ ಮಹಲು ಆಮೇಲೆ ವಿಜಯ ವಿಟ್ಲ ಡೇ ದೇವಾಲಯ ಆಮೇಲೆ ಕಲ್ಲಿನ ರಥ ಇದೆಲ್ಲ ಈ ಪ್ಲೇಸಸ್ ಏನಿದವಲ್ಲ ಈ ಎಲ್ಲ ಕೆತ್ತನೆಗಳನ್ನ ನೋಡಿದರೆ ನೀವು ಶಾಕ್ ಆಗಿ ಬಿಡ್ತೀರ ಒಂಥರ ಡೆಲಿವರಿ ಚಾರ್ಜ್ ಇಲ್ಲಿ ಚಾರ್ಜಸ್ ಏನು ಆಗೋಲ್ಲ ಸರ್ ಅಷ್ಟೊಂದು ಏನಿಲ್ಲ ಇಲ್ಲಿಂದ ಒಂದು ತಾಸು ಜರ್ನಿ ಐತೆ ಅಷ್ಟೇ ಒಂದು ಗಂಟೆ ಜರ್ನಿ ಮಾಡಿದ್ರೆ ನಿಮ್ಗೆ ಹಂಪಿ ಸಿಗುತ್ತೆ ಹಂಪಿಲಿ ಆರಾಮಾಗಿ ಒಂದು ವಾರ ಆರಾಮಾಗಿ ನೋಡ್ಕೋಬೋದು ನೀವು ಅಲ್ಲಿರ್ತಕ್ಕಂಥ ಪ್ಲೇಸಸ್ ಆಗಿರ್ಬೋದು ಆಮೇಲೆ ಅಲ್ಲಿರ್ತಕ್ಕಂಥ ವಾತಾವರಣ ನಿಮ್ಮ ಮೇಲೆ ಭಾಳಷ್ಟು ಪ್ರಭಾವ ಬೀರುತ್ತೆ ಸೊ ನೋಡಿ ಒಂದ್ಸಲ ಟ್ರೈ ಮಾಡಿ ಬಂದು ನೋಡಿ ಆಮೇಲೆ ನಾವೇನು ಜಾಸ್ತಿ ಚಾರ್ಜ್ ಮಾಡೋಲ್ಲ ನಾವು ಒಬ್ಬರಿಗೆ ಹದಿಮೂರು ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಅದೂ ಮೂರು ದಿನಕ್ಕೆ ಮೂರು ದಿನಕ್ಕೆ ಒಬ್ಬರಿಗೆ ನೀವು ಎಷ್ಟು ಜನ ಬರ್ತೀರಾ

ಇಲ್ಲ ಇಲ್ಲ ನಿಮ್ಮ ನೀವು ಡೈರೆಕ್ಟಾಗಿ ಸಿಕ್ಕರೆ ಕಾಸೇ ಓಕೆ ಇಲ್ಲಂತಂದರೆ ನಮ್ಮದು ಫೋನ್ಪೇ ಮಾಡಿ ಬಿಡಿರಿ ಇದೇ ನಂಬರ್ಗೆ ಒಂದು ಫೋನ್ಪೇ ಐತೆ ಇದೇ ನಂಬರ್ಗೆ ಫೋನ್ಪೇ ಮಾಡಿಬಿಡಿರಿ ನೀವು ಬೆಳಗ್ಗೆ ಬೇಕಿದ್ದರೆ ಜಾಯಿನ್ ಆಗಿ ಹೋಗದ್ರ್ ಆಯ್ತು ಹಾಂ ಓಕೆ ಸರ್ ಇಲ್ಲಿ ಹಳೆ ಬಸ್ ಸ್ಟಾಂಡಿಗೆ ಬಂದು ಬಿಡಿ ಹಳೆ ಬಸ್ ಸ್ಟಾಂಡ್ ಹಾಂ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್